ಮನೆ ಬಳ್ಸೋದಕ್ಕೆ ಬಣ್ಣ ತರೋದಕ್ಕೆ ಅಂಗ್ಡಿಗೆ ಹೋಗ್ತಿವಿ ಅಂಗ್ಡಿಗೆ ಹೋದಾಗ ಅಲ್ಲಿ ಒಳ್ಳೆಯ ಬಣ್ಣ ಕೊಡ್ರಿ ಮಳೆ ಇದು ಮಳೆ ಬಂದರೆ ಬಿಸಿಲು ಬಂದರೆ ಏನು ಆಗಲಿಲ್ಲದಂತ ಬಣ್ಣ ಕೊಡ್ರಿ ಅಂತ ಕೇಳ್ತಿವಿ ಅವ ಕೇಳ್ದಾಗ ಅವ್ರೇನು ಮಾಡ್ತಾರೆ ಇದು ತುಂಬಾ ಚೆನ್ನಾಗಿದೆ ಒಳ್ಳೆಯ ಬಣ್ಣ ಇದು ತಗೊಂಡೋಗ್ರಿ ಹತ್ತು ವರ್ಷವಾದರೂ ಏನು ಆಗೋದಿಲ್ಲ ಆಮೇಲೆ ಹದಿನೈದು ವರ್ಷ ಆದರೂ ಏನು ಆಗೋದಿಲ್ಲ ಮಳೆ ಬಂದರೂ ಏನು ಆಗಲ್ಲ ಬಿಸಿಲು ಹೊಡದ್ರು ಏನು ಆಗೋದಿಲ್ಲ ಒಳ್ಳೆಯ ಬಣ್ಣ ಕೊಟ್ಟಿದ್ದೀವಿ ಅಂತಂದು ಹೇಳಿ ಹೇಳ್ತಾರೆ ನಮಗೇನು ಗೊತ್ತಿರುತ್ತೆ ಒಳಗಿರೋದು ನಮಗೆ ಗೊತ್ತಿರೋದಿಲ್ಲ ಅವ ತಗೊಂಡು ಬಂದ್ಬಿಟ್ಟು ಮನೇನೆಲ್ಲ ಬಳಸ್ಕೊಳ್ತೀವಿ ಬಳಸ್ಕೊಂಡು ಒಂದು ವರ್ಷನೂ ಆಗಿರೋದಿಲ್ಲ ಒಂದು ವರ್ಷ ಆಗಿರೋದಿಲ್ಲ ಆಮೇಲೆ ಅದೇನಾಗುತ್ತೆ ಗೊತ್ತಾ ಬಿಸ್ಲಿಗೆ ಗೋಡೆಯೆಲ್ಲ ಒಂದು ಸ್ವಲ್ಪ ಬೆಳ್ಳ್ ಬೆಳ್ಳಗೆ ಬೆಳ್ಳ್ ಬೆಳ್ಳಗೆ ಆಗಿರುತ್ತೆ ಆಮೇಲೆ ಬಿಡೂ ಒಂದು ಇನ್ನೂ ಟೈಮ್ ಇದ್ಯಲ್ಲ ಅಂತ ನಾವು ಅನ್ಕೊಂಡಿರ್ತೀವಿ ಆದರೂ ಮಳೆ ಬಂದಾಗಂತೂ ಪೂರ್ತಿ ಎಲ್ಲ ಬಣ್ಣ ಎಲ್ಲ ಕೊಚ್ಕೊಂಡೋಗಿರುತ್ತೆ ಮಳೆಗೆ ಆಮೇಲೆ ಆ ಗೋಡೆ ನೋಡಕ್ಕೂ ಆಗೋದಿಲ್ಲ ಆ ಗೋಡೆನು ಎಲ್ಲ ಕೆಟ್ಟ್ ಕೆಟ್ಟದಾಗೆ ಕಾಣಿಸ್ತಿರ್ತತೆ ಇಂಥಾ ಬಣ್ಣನ ಕೊಡೋದು ಎಂಥಾ ಮೋಸ ಹೋಗ್ಬೇಕಲ್ಲ ನಾವು ಅಂತಂದೇಳಿ ಅನ್ಕೊಂಡಿರ್ತೀವಿ ಆಮೇಲೆ ಒಂದ್ಸರಿ ಎಲೆಕ್ಟ್ರಿಷಿಯನ್ ಅಂಗಡಿಗೂ ಸಹಿತ ಹೋಗಿರ್ತೀವಿ ಎಲೆಕ್ಟ್ರಿಷನ್ ಅಂಗ್ಡಿಗೆ ಹೋಗ್ಬಿಟ್ಟು ಒಂದು ಫ್ಯಾನ್ ಬೇಕಾಗಿದೆ ಒಂದು ಫ್ಯಾನ್ ಕೊಡ್ರಿ ಅಂತ ಕೇಳ್ತಿವಿ ಆಮೇಲೆ ಒಳ್ಳೆಯ ವರ್ಜಿನಲ್ ಕೊಡ್ರಿ ಅಂದರೆ ಅವ್ರೇನು ಮಾಡ್ತಾರೆ ಇದು ತುಂಬಾ ಚೆನ್ನಾಗಿದೆ ಐದು ವರ್ಷ ಬರುತ್ತೆ ಗ್ಯಾರಂಟಿ ಅಂತಂದೇಳಿ ಆ ವಾರಂಟಿ ಕಾರ್ಡು ಸಹಿತಾನು ಕೊಟ್ಟಿರ್ತಾರೆ ನೋಡ್ರಿ ತುಂಬಾ ಚೆನ್ನಾಗಿದೆ ಅಂತೇಳಿ ಅಲ್ಲಿ ಸುಚ್ಚು ಸಿಗಸ್ಬಿಟ್ಟು ತೋರ್ಸಿರ್ತಾರೆ ಆರೇ ಅಯ್ಯೋ ನಾವೇನು ಮಾಡ್ತೀವಿ ಒಳಗೆ ತುಂಬಾ ಚೆನ್ನಾಗಿದ್ಯಲ್ಲ ಐದು ವರ್ಷ ವಾರಂಟಿ ಕೊಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂತಂದು ಹೇಳಿ ಮನೆಗೆ ತಗೊಂಡು ಬರ್ತೀವಿ ಮನೆಗೆ ತಗೊಂಡು ಬಂದು ಹಾಕ್ತೀವಿ ಆಕಿ ಒಂದು ವರ್ಷನೂ ಆಗಿರದಿಲ್ಲ ಫ್ಯಾನು ಕೆಟ್ಟು ಹೋಗ್ಬಿಡತ್ತೆ ಅವಾಗಯ್ಯೋ ಐದು ವರ್ಷ ವಾರಂಟಿ ಅಂತಂದು ಹೇಳಿದ್ರೆ ಅಲ್ಲೋಗ್ನೆ ನೋಡಿದರೆ ಒಂದು ವರ್ಷನು ಬರಲಿಲ್ಲ ಅಲ್ಲಿ ರಿಪೇರಿಗೆ ಅಂತ ತಗಂಡೋದ್ರೆ ವರ್ಜಿನಲ್ ಆಕಿಲ್ರಮ್ಮ ಇವು ಡೂಪ್ಲಿಕೇಟ್ ಹಾಕಿದಾರೆ ಇಂಥದನ್ನ ನೀವು ತಗೊಂಡು ಬಂದು ಯೂಸ್ ಮಾಡ್ತಿದ್ದೀರಲ್ಲ ಅಂಗ್ಡ್ಯವರಿಗೆ ತೋರ್ಸಲ್ಲವಾ ನೀವು ಅಂತಾರೆ ಅವಗಿಲ್ಲ ವರ್ಜಿನಲ್ಲೇನೇ ಚೆನ್ನಾಗಿರೋಂಥದ್ದೇ ಕೊಟ್ಟಿದೀವಿ ಅಂತಂದು ಹೇಳಿದ್ರು ನೋಡ್ರಿ ಒಂದು ವರ್ಷಕ್ಕೇ ಫ್ಯಾನೇ ಕೆಟ್ಟೋಯಿತು ಇಂಥವೆಲ್ಲಾ ಕೊಡ್ತಾರಲ್ಲ ನಮಗೂನು ಸ್ವಲ್ಪಾ ತುಂಬಾನೆ ಬೇಜಾರಾಗುತ್ತೆ ಅಂತಂದೇಳಿ ಅಂಗ್ಡಿಯರತ್ರ ಓಗಿ ಕೇಳಿದ್ರೆ ಇಲ್ರಮ್ಮ ತುಂಬಾ ಒಳ್ಳೆದೆ ಕೊಟ್ಟಿದ್ವಿ ನೋಡ್ರಿಲ್ ರಿಪೇರ್ಯರು ಈ ತರ ಏಳಿದ್ರಲ್ಲ ಈ ತರ ಅವೆಲ್ಲ ಮಾಡಿದರೆ ಅಲ್ಲಿ ಪೇಯ ಬಣ್ಣದ ಅಂಗ್ಡಿಗೆ ಹೋದ್ವಿ ಆ ಬಣ್ಣದ ಅಂಗ್ಡಿಗೆ ಹೋದ್ರೆ ಅವರು ಸಹಿತನು ಒಳ್ಳೆಯ ಬಣ್ಣ ಕೊಟ್ವಿ ಅಂತಂದರು ಅದು ಮನೆಗೆ ಬಳದ್ರೆ ಬಣ್ಣ ಎಲ್ಲ ಕೊಚ್ಕೊಂಡೋಯಿತು ಅದು ಗೋಡೆಯಲ್ಲ ಕೆಟ್ಟ್ ಕೆಟ್ಟ್ದಾಗಿ ಹೋಯ್ತು ಫ್ಯಾನ್ ತಗಂಡ್ವಿ ಅದುನ್ನೂ ಸಹಿತ ಕೆಟ್ಟ ಹೋಯ್ತು ಇಂಥದುಕ್ಕೆ ಮಾಡದಿಕ್ಕೆ ನಮಗೆ ಎಲೆಕ್ಟ್ರಿಷಿಯನ್ ಅಂಗಡಿಗೂ ಬರಕ್ಕೂ ಬೇಜಾರು ಪಾ ಬಣ್ಣದ ಅಂಗ್ಡಿಗೆ ಹೋಗಕ್ಕೂ ಬೇಜಾರು ಈ ಥರ ಯಾಕೆ ಮಾಡ್ತೀರಾ ಮಾಡ್ಬಾರದು ಇಂಥದಕ್ಕೆಲ್ಲ ಬರೋದಕ್ಕೆ ನಮಗ್ ತುಂಬಾ ಬೇಜಾರು ವೆರಡುದ್ನ ತಾವಿ ಕೊಂಡ್ಕಳಕ್ಕೆನೆ ಬೇಜಾರಾಗ್ಬಿಟ್ಟಿದೆ ಎರಡು ಎಲೆಕ್ಟ್ರಿಷಿಯನ್ ಅಂಗಡಿ ಬರಕ್ಕೂ ಬೇಜಾರು ಬಣ್ಣದ ಅಂಗ್ಡಿಗೆ ಹೋಗಕ್ಕೂ ಬೇಜಾರು ಎರಡು ಹತ್ರಕ್ ಹೋಗಕ್ಕೂ ನಮಗ್ ತುಂಬಾನೇ ಬೇಜಾರಾಗಿದೆ